ನಾವು ದಿನನಿತ್ಯ ಪೂಜಾ ವಿಧಿ ವಿಧಾನವನ್ನು ಸಾಂಪ್ರದಾಯಿಕವಾಗಿ ಆಚರಿಸುತ್ತೇವೆ ನಾವು ಪೂಜೆಗೆ ಕೋಣೆಯನ್ನು ಶುಭ್ರವಾಗಿ ಈ ಶುಭ್ರವಾಗಿ ಒರ್ಸಿ ಹೂವು ಹಳೆ ಹೂವನ್ನು ತೆಗೆದು ಹೂವು ಏರಿಸಿ ಆಮೇಲೆ ಬತ್ತಿಯನ್ನು ಕೈಯಿಂದಾನೆ ಮಾಡ್ತಿವಲ್ಲ ಹತ್ತಿ ತಂದು ಅದರಲ್ಲಿ ಬೀಜ ತೆಗೆದು ಕೈಯಿಂದಾನೆ ಸ್ವತಹ ಕೈಯಿಂದಾನೆ ತಯಾರಿಸಿ ನಾವು ದೇವ್ರ ಪೂಜೆಗೆ ಬಳಸ್ತೇವೆ ಆಮೇಲೆ ಗೆಜವಸ್ತ್ರ ಆಮ ಆಮೇಲೆ ಹೂವುಬತ್ತಿ ದಾರಬತ್ತಿ ಇವು ಇವುಗಳನ್ನು ಎಲ್ಲ ನಾವು ಮನೆಯಲ್ಲಿ ಸ್ವತಃಹಾಗೆ ತಯಾರಿಸುತ್ತೇವೆ ಪೂಜೆ ಅಷ್ಟೋತ್ರ ಕುಂಕುಮಾರ್ಚನೆ ಆಮೇಲೆ ಬಿಲ್ವಾರ್ಚನೆ ಹೂವರ್ಚನೆ ಮಾಡ್ತಿವಿ ಆಮೇಲೆ ವರ್ಷದ ಪ್ರತಿ ತಿಂಗಳ ಸಂಕಷ್ಟ ಚತು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ತೇವೆ ಯುಗಾದಿ ದಸರಾ ಗಣೇಶಚತುರ್ಥಿ ಗೌರಿ ಗೌರಿ ಗಣೇಶ ಚತುರ್ಥಿ ಅವುಗಳನ್ನು ಆಚರಿಸುತ್ತೇವೆ ವಿಶೇಷವಾಗಿಯ ವರಮಹಾಲಕ್ಷ್ಮಿ ಹಬ್ಬ ಹಬ್ಬ ವಿಶೇಷವಾಗಿ ಮನೆಯಲ್ಲಿ ವಿಶೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸುತ್ತೇವೆ ವರಮಹಾಲಕ್ಷ್ಮಿಗೆ ಹಲವಾರು ಭಕ್ಷ ಭಕ್ಷ ಭೋಜಗಳನ್ನು ಸ್ವತಹ ಮನೆಯಲ್ಲೇ ತಯಾರಿಸಿ ಅಮ್ಮನವರಿಗೆ ನೈವೇದ್ಯ ನೈವೇದ್ಯ ಮಾಡ್ತಿವಿ ಹೂವನ್ನು ನಾವು ವರಮಹಾಲಕ್ಷ್ಮಿಯ ಹಬ್ಬವನ್ನೆ ನಾವು ಭಾಳಷ್ಟು ವಿಶೇಷವಾಗಿ ಮಾಡುತ್ತೇವೆ ಹೂವನ್ನು ಕೈಯಿಂದ ಕಟ್ತೀವಿ ಆಮೇಲೆ ತೋರಣಗಳನ್ನು ನಾವೇ ತಯಾರಿಸುತ್ತೀವಿ ಅಮ್ಮನಿಗೆ ಹೂವು ಕಟ್ಟುತ್ತೀವಿ ಹಲವಾರು ಹೂವುಗಳನ್ನು ಏರಿಸುತ್ತೀವಿ ಅಷ್ಟೋತ್ರ ಮಂತ್ರಪುಷ್ಪ ಅಷ್ಟೋತ್ರ ಮಂತ್ರಪುಷ್ಪ ಏರಿಸ್ತೀವಿ ಆಮೇಲೆ ಅಮ್ಮನಿಗೆ ಹೂವಿನಿಂದ ಮಾ ಹೂವಿನಿಂದ ಅಲಂಕರಿಸುತ್ತೀವಿ ಕಳಶವನ್ನು ಕ ಕಳಶವನ್ನು ಕ ಕಳಶ ಇಟ್ಟು ತುಂಬಿದಕಾಯಿ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತಿವಿ ಅದಕ್ಕೆ ಜಡೆ ಬ್ಲೌಸ್ ಪೀಸು ಬಳೆ ಎಲ್ಲ ಇಟ್ಟು ವಿಶೇಷ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುತ್ತೇವೆ ವಿಶೇಷವಾಗಿ ಮಾಡುತ್ತೇವೆ ನಾಗಪಂಚಮಿ ಹಬ್ಬ ಗಣೇಶಚತುರ್ಥಿ ಗೌರಿ ಗೌರಿ ಹಬ್ಬ ದೀಪಾವಳಿ ದೀಪಾವಳಿ ಲಕ್ಷ್ಮಿ ಹಬ್ಬ ಇವುಗಳನ್ನು ನಾವು ಆಚರಣೆ ಮಾಡುತ್ತೀವಿ ದೇವರಿಗೆ ಬತ್ತಿಯನ್ನು ನಾವು ಮನೆಯಲ್ಲೇ ತಯಾರಿಸಿ ಪೂಜೆ ಮಾಡುತ್ತೇವೆ ಹಳೇಕಾಲ ಇಂದ ನಮ್ಮಮನೇಲಿ ಇದೇ ಪದ್ದತಿಯನ್ನು ಅಳವಡಿಸಿಕೊಂಡಿವೆ ನನ್ನ ಮನೆಯಲ್ಲಿ ಹೊರಗಡೆಯಿಂದ ತಂದು ಮಾಡಿದ್ದದರನ್ನು ನಮ್ಮವರು ಒಪ್ಪುವುದಿಲ್ಲ ನಾವೇ ಸ್ವಯಮ್ ಸ್ವಯಮ್ ತಯಾರಿಸಿ ಅದರನ್ನು ಪೂಜೆಗೆ ಉಪಯೋಗಿಸುತ್ತೇವೆ ಹೂವು ಬತ್ತಿ ಕಡ್ಡಿ ಬತ್ತಿ ಆಮೇಲೆ ಗೆಜವಸ್ತ್ರ ಹೂವಿನಹಾರ ಹ್ಞೂ ಇಂಥಾ ಇನ್ನು ಇತ್ಯಾದಿಗಳನ್ನು ನಾವು ನಮ್ಮ ಮನೆಯಲ್ಲೇ ತಯಾರಿಸುತ್ತೇವೆ ಏನಮ್ಮ ಆಯ್ತ